ನಾನೂ ಭಾಗವಹಿಸಿದ್ದೆ ಹೋದ್ ಇಯರು ಯಾವಾಟ ಅಂದರೆ ಟ್ರೆಸರಂಟಂತ ಅದು ವನ್ ಗ್ರೂಪ್ ಗೇಮು ಅದರಲ್ಲಿ ಏನಾಗುತ್ತಂದ್ರೆ ಐಟಮ್ಸ್ ಬಚ್ಚಿಟ್ಟಿರ್ತಾರೆ ಬಟ್ ಕ್ಲೂಸು ಬಿಟ್ಟಿರ್ತಾರೆ ಆ ಕ್ಲೂಸ್ ಮುಖಾಂತರ ನಾವು ಐಟಮನ್ನು ಹುಡುಕಿ ಅವರಿಗೆ ತಂದು ಕೊ ತೊಗೊಬಂದು ಕೊಡಬೇಕು ಇದು ಟ್ರೆಸರಂತ ಟ್ರೆಸರಂಟಂತ ಆಟ ಇದು ಇದರಲ್ಲಿ ನಾವು ಫೈನಲ್ ಸ್ಟೇಜ್ವರೆಗೂ ಹೋಗಿದ್ವಿ ಇನ್ನು ಒಂದು ಕ್ಲೂ ಸಿಕ್ಕಿದ್ದರೆ ನಾವೇ ವಿನ್ ಆಕ್ಕಿದ್ವಿ ಬಟ್ ಅದು ಫೈನಲ್ ಈಯರರು ಆಡ್ಸ್ತಿದ್ರಲ್ಲ ಹಾಗಾಗಿ ಅವರಿಗೆಲ್ಲ ಗೊತ್ತಿತ್ತು ಅವರೇ ವಿನ್ನಾದರು ನಾವು ಸೆಕೆಂಡ್ ಪ್ರೈಸ್ ಬಂದ್ವಿ